ಹಲೋ ಡಾಕ್ಟ್ರ್ ಅವರ ಸರ್ ನಾ ಶುಬಮ್ ಅಂತ ಮಾತಾಡತ್ತೀನೀ ಅದೇ ರೀ ಸ್ವಲ್ಪ ನಂಗೆ ಹುಷಾರಿರಲಿಲ್ಲ ಏನು ಟೈಮಿಂಗದ ಹಾಸ್ಪಿಟಲ್ದು ಅಂತ ಕೇಳ್ಸಲೀಕೆ ಹಚ್ಚಿದೀಗ ಏಜ್ ರೀ ಇಪ್ಪತ್ತು ರೀ ಮತ್ತು ಒಂದು ವೀಕ್ ಮೇಲ್ ಐತಿ ರೀ

ಅದು ಉರಿ ಚಳಿ ಬಂದದ ಒಟ್ಟೇ ಊಟ ಇದು ಅಗಲ್ಯಾಗದ ಉಂಡು ಉಂಡಿದ್ದೆಲ್ಲ ವಾಮಿಟ್ ಆಗ್ಲತ್ತದೆ ಹಾಂ ಏನೂ ಊಟ ಸೇರಾಲಾಗಿದೆ ಏನಿಲ್ಲ ಏನು ತಿನ್ನಲಾತಿದ್ದರೂ ಕಹಿ ಕಹಿಯೇ ಕಹಿ ಆಗ್ಲಾಕತ್ತಾದ ಹಾಂ ಹೊರಗಿಂದು ಮೊನ್ನೆ ಹೋಗಿದ್ದಾ ಫ್ರೆಂಡ್ಸ್ ಸಂಗಾಟ ಅವಾಗ ಇದು ಮಾಡಿದ್ದು ರೀ ಹಾಂ

ಹಾಂ ರೀ ಹಾಂ ನಾ ಮನೆಗೆ ಇದ್ದೀನಿ ರೀ

ಎರಡು ಗಂಟೆ ತನಕ ರೀ ಇವಾಗ ಇದು ಇದು ಅಂದರೇನು ಅಂತಾರಪ್ಪಾ ಅಂದ್ರೆ ನಿಮ್ದು ಫೀಜು ಹಾಂ ರೀ ಎರಡು ಗಂಟೆ ತನಕಾ ರೀ ಹಾಂ ರೀ ಏನು ಟೆಸ್ಟ್ ಅದೇನೋ ಏನು ಮಾಡ್ತೀರಿ ಏನು ರೀ ಟೆಸ್ಟ್ ಅದೆಲ್ಲ ಹಾಂ ಹಾಂ ಹ್ಞೂ ಹಾಂ ಹಾಂ ಇದ್ದರೆ ಏನಾದ್ರು ಅದಾರ ಚಕ್ ಅಪ್ ಹಿಂದೆಲ್ಲ ಫೀಸ್ ಹಾಂ ಹಾಂ

ಇದೂ ಎಲ್ಲ ಒಟ್ಟಾ ಇದು ನಡಿಲಿಕ್ಕೆ ಇದಾಗಲ್ಯಾಗದ ರೀ ಒಟ್ಟು

ಹಾಂ ಅದೂ ತೊ ಖರೆ ಅದ ರೀ

ಅಲ್ಲಿ ಸ್ಕ್ಯಾನಿಂಗ್ ಫೀಸು ಎಷ್ಟೆಷ್ಟು ಅದ ರೀ ಹಾಂ ರೀ ಮತ್ತು ಟ್ಯಾಬ್ಲೆಟ್ ಅದದೆಲ್ಲ ಎಷ್ಟು ಆಗೋಂಗ್ ಅದ ರೀ ಟ್ಯಾಬ್ಲೆಟ್ ಅದೆಲ್ಲ ಎಷ್ಟು ಆಗೋಂಗದ ರೀ

ಬಾ ಅಂತೀರಿ ಅಯಿತು ನಾ ಎರಡು ಎರಡು ಗಂಟೆಗೆ ತನಕಾ ಬರ್ತೀನಿ ತಗೋ ರಿ ಸರಿ ಸರಿ ಸರಿ ಸರಿ ಸರಿ